ಕನ್ನಡ ಭಾಷೆಯಲ್ಲಿ ಮಾತಾಡೋದು ಅತಿ ಕಡಿಮೆ ಕನ್ನಡದಲ್ಲಿ ಮಾತಾಡೋರು ಅತಿ ಕಡಿಮೇನೆ ಹೆಚ್ಚು ಜನರು ಇಂಗ್ಲೀಷ್ ಪದ ಯೂಸ್ ಮಾಡ್ತಾರೆ ಹಿಂದಿ ಪದ ಯೂಸ್ ಮಾಡ್ತಾರೆ ಅದೇ ರೀತಿಯಾಗಿ ನಾವು ಕನ್ ಕರ್ನಾಟಕದಲ್ಲಿ ಇದ್ದೇವೆ ಅಂತ ಹೆಮ್ಮೆ ಪಡ್ಕೋತ್ತಾರೆಂಬ ಆದರೆ ಕನ್ನಡದಲ್ಲಿ ಮಾತಾಡೋದಕ್ಕೆ ಹಿಂಜರೀತಾರೆ ಕನ್ನಡ ಅಂದರೆ ಕೀಳು ಅಂತ ನೋಡ್ತಾರೆ ಅದೇ ರೀತಿಯಾಗಿ ಕನ್ನಡದಲ್ಲಿ ಮಾತಾಡೋದು ಒಳ್ಳೇದು ಕನ್ನಡ ನಮ್ಮ ಕನ್ನಡಾಂಬೆಯ ಮಾತೃ ಬ್ ತಾಯಿ ಕನ್ನಡ ಮಾತನ್ನು ತುಂಬ ಅಚ್ಚುಕಟ್ಟಾದ ಮಾತುಗಳನ್ನು ಆಡೋದು ತುಂಬ ಒಳ್ಳೇದು ಕನ್ನಡದಲ್ಲಿ ಮಾತಾಡೋದ್ಕಿಂತ ಹೆಚ್ಚು ಹಿಂದಿ ಪದಗಳು ಯೂಸ್ ಮಾಡ್ತಾರೆ ಇಂಗ್ಲೀಷ್ ಪದ ಯೂಸ್ ಮಾಡ್ತಾರೆ ಮರಾಠಿ ಪದ ಯೂಸ್ ಮಾಡ್ತಾರೆ ಎಷ್ಟೋ ಜನರು ಎಲ್ಲ ದೇಶದಿಂದ ಬಂದುಳಿದು ಕನ್ನಡವನ್ನು ಮಾತಾಡಲು ಇಷ್ಟಪಡುತ್ತಾರೆ ಆದರೆ ಕನ್ನಡದಲ್ಲಿ ಇತರಕ್ಕಂಥವ್ರು ಕನ್ನಡ ಮಾತಾಡೋದು ತುಂಬ ಹಿಂಜರಿಯುತ್ತಾರೆ ಕನ್ನಡದಲ್ಲಿ ಮಾತಾಡೋದು ಎಷ್ಟು ಒಳ್ಳೇದು ಕನ್ನಡನ ತು ಎಷ್ಟು ಕೇಳೋದಕ್ಕೆ ಎಷ್ಟು ಸುಂದರವಾಗಿರುತ್ತದೆ ಕನ್ನಡ ನಮ್ಮ ಕನ್ನಡ ಭಾಷೆಯನ್ನು ಹೆಚ್ಚು ಅಭಿಮಾನಿಗಳು ಪ್ರೀತಿಸ್ತಾರೆ ಆದರೆ ಹೆಚ್ಚು ಜನರು ಎಲ್ಲೆಲ್ಲೋ ಹೋಗ್ಬಂದಿ ಸ್ವಲ್ಪ ಇಂಗ್ಲೀಷ್ ಮಾತಾಡುವುದನ್ನು ಕಲಿತು ಕನ್ನಡವನ್ನೇ ಮರೆತು ಬಿಡ್ತಾರೆ ಕನ್ನಡ ಮಾತಾಡೋದೆ ಇಲ್ಲ ಕನ್ನಡ ಪದಗಳನ್ನು ಉಚ್ಛಾರ ಮಾಡೋದಿಲ್ಲ ಇಂಗ್ಲೀಷ್ ಪದಗಳನ್ನೇ ಉಚ್ಛಾರ ಮಾಡುತ್ತಾರೆ ಅವರು ಮಾತಾಡುವ ಒಂದೊಂದು ಪದಗಳು ಇಂಗ್ಲೀಷ್ನಲ್ಲೇ ಇರುತ್ತವೆ ಹೆಚ್ಚು ಕನ್ನಡ ಮಾತೇ ಆಡುವುದಿಲ್ಲ ಬೆಂಗ್ಳೂರಿಗೆ ಹೋದರಂದ್ರೂ ಅವರು ನಾವು ಬೆಂಗ್ಳೂರಿಗೆ ಹೋಗಿ ಬಂದಿದ್ದೀವಿ ನಾವು ಇಂಗ್ಲೀಷ್ನಲ್ಲೇ ಮಾತಾಡಬೇಕು ಈ ರೀತಿ ಮಾಡುತ್ತಾರೆ ದೆಲ್ಲಿಗೆ ಹೋದರೆ ದೆಲ್ಲಿಯಲ್ಲಿ ಉಳಿದು ಬಂದರೆ ಅವರು ಹಿಂದಿಯೇ ಮಾತಾಡ್ಬೇಕಂತ ಹಿಂದಿಯಲ್ಲೇ ಮಾತಾಡುತ್ತಾರೆ ಅಲ್ಲಿ ಅಲ್ಲಿ ಇದ್ದಾಗೆ ಮಾತಾಡೋದು ಒಳ್ಳೇದು ಆದರೆ ಇಲ್ಲಿ ಸದಾ ಬಂದಾಗ ಕೂಡ ಕನ್ನಡದಲ್ಲಿ ಮಾತಾಡೋದು ಬಿಟ್ಟು ಹಿಂದಿಯಲ್ಲೇ ಮಾತಾಡುತ್ತಾರೆ ಆಂಧ್ರ ಪ್ರದೇಶಕ್ಕೆ ಹೋಗುತ್ತಾರೆ ಆಂಧ್ರದಲ್ಲಿ ತೆಲುಗು ಮಾತಾಡುತ್ತಾರೆ ತೆಲುಗು ಮಾತಾಡುವುದು ಅಲ್ಲಿ ಹೋದಲ್ಲಿ ನಾವು ಯಾವ ರೀತಿ ಇರಬೇಕೊ ಆ ರೀತಿ ಇರಬೇಕು ಆದರೆ ಕರ್ನಾಟಕಕ್ಕೆ ಬಂದಾಗ ಕನ್ನಡ ಮಾತಾಡೋದು ನಮಗೆ ಒಳ್ಳೇದು ಅದೇ ರೀತಿ ಕನ್ನಡ ಮಾತಾಡೋದು ತುಂಬ ಸುಲಭ ಎಷ್ಟೋ ಜನರು ಆಸಕ್ತಿಯಿಂದ ಬೇರೆ ದೇಶದಿಂದ ಬಂದವರು ಕನ್ನಡವನ್ನು ಕಲಿಬೇಕೆಂದು ಕಲಿಯುತ್ತಾರೆ ಆದರೆ ನಮ್ಮ ಕರ್ನಾಟಕದಲ್ಲಿರತಕ್ಕಂತಹ ಜನರು ಕನ್ನಡವನ್ನು ಮಾತಾಡೋದು ಇಷ್ಟಪಡೋದಿಲ್ಲ ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ನಾವು ಒಳ್ಳೆ ಪದಗಳನ್ನು ಯೂಸ್ ಮಾಡುತ್ತೇವೆ ಅಂತ ತಿಳೀತಾರೆ ಅದೇ ರೀತಿಯಾಗಿ ಕನ್ನಡದಲ್ಲಿ ಮಾತಾಡಿದರೆ ನಮಗೆ ಯಾರು ಕೇರ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನಾವು ಕನ್ನಡದಲ್ಲೇ ಹುಟ್ಟಿ ಕನ್ನಡ ಮಾತಾಡೋದು ತುಂಬ ಒಳ್ಳೇದು ಕನ್ನಡ ಮಾತಾಡೋದು ಒಳ್ಳೇದು ಕನ್ನಡ ಕನ್ನಡ ಮಾತಾಡೋದು ನಮಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಕನ್ನಡ ಕನ್ನಡದಲ್ಲಿ ಮಾತಾಡೋದು ತುಂಬ ಒಳ್ಳೆಯದು ಕನ್ನಡ ಬಿಟ್ಟು ಇಂಗ್ಲೀಷ್ ಪದಗಳನ್ನು ಯೂಸ್ ಮಾಡ್ತಾರೆ ಪದೇ ಪದೇ ಇಂಗ್ಲೀಷ್ ಪದ ಯೂಸ್ ಮಾಡ್ತಾರೆ ಹಿಂದಿ ಪದ ಯೂಸ್ ಮಾಡ್ತಾರೆ ಹೀಗೆ ಹಲವಾರು ತಮ್ಮ ಭಾಷೆಗಳಲ್ಲಿ ಅನೇಕ ಮಾತೃ ಭಾಷೆಯನ್ನ ಬಿಟ್ಟುಕೊಟ್ಟು ಅವರ ಭಾಷೆಗಳಲ್ಲೇ ಮಾತನಾಡುತ್ತಾರೆ ಸ್ವಲ್ಪ ಹೊರಗಿನ ದೇಶದಲ್ಲಿ ಹೋಗ್ಬಂದ್ರೆ ಅಂದರೆ ಇಂಗ್ಲೀಷ್ನಲ್ಲೇ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಂಗ್ಲೀಷ್ ಪದಗಳನ್ನು ಯೂಸ್ ಮಾಡಬಹುದು ಆದರೆ ನಮಗೆ ಅಗತ್ಯವಿದ್ದಷ್ಟು ಯೂಸ್ ಮಾಡಬೇಕು ಅದೇ ನಮ್ಮ ಶ್ರೇಷ್ಠ ಅದೇ ನಮಗೆ ಹೆಮ್ಮೆ ಅನ್ನೋ ರೀತಿಯಲ್ಲಿ ಮಾತಾಡಬಾರದು ಕನ್ನಡ ನಮ್ಮ ಕರ್ನಾಟಕದ ಹೆಮ್ಮೆಯ ಕನ್ನಡ ಕನ್ನಡ ಮಾತಾಡೋದು ತುಂಬ ಒಳ್ಳೇದು ಕನ್ನಡದಲ್ಲಿ ಯಾರು ಮಾತಾಡುತ್ತಾರೊ ಅವರು ತುಂಬ ಒಳ್ಳೆ ಮಾತನಾಡುವುದು ಒಳ್ಳೆ ಸ್ಪಷ್ಟ ಮಾತಾಡೋದು ತುಂಬ ಒಳ್ಳೇದು ಕರ್ನಾಟಕದಲ್ಲಿ ಹುಟ್ಟಿ ನಾವು ಕನ್ನಡ ಮಾತಾಡೋದು ನಮ್ಮ ಹೆಮ್ಮೆಯ ಲಕ್ಷಣ ಅದು ಬಿಟ್ಟು ಎಲ್ಲೆಲ್ಲಿ ಹೋಗ್ಬಂದು ಅಲ್ಲಲ್ಲಿ ಮಾತನಾಡವುದು ನಮಗೆ ನಾವು ಹೊರಗೆ ಹೋಗಿದ್ದೇವೆ ನಾವು ಕನ್ನಡ ಯಾಕೆ ಆಡಬೇಕು ನಾವು ಇಂಗ್ಲೀಷ್ನಲ್ಲೇ ಆಡುತ್ತೇವೆ ಅನ್ನುತ್ತಾರೆ ಆ ರೀತಿ ಮಾಡುವುದು ತಪ್ಪಾಗುತ್ತದೆ ಅಲ್ಲಿ ಹೋದಾಗ ಅಲ್ಲಿ ಭಾಷೆಯನ್ನು ಮಾತನಾಡಿ ಇಲ್ಲಿ ಬಂದಾಗ ನಿಮ್ಮ ಭಾಷೆ ನಿಮ್ಮ ಕನ್ನಡ ಮಾತುಗಳನ್ನು ಆಡಿ ಇನ್ನೊಬ್ಬರಿಗೂ ಕೂಡ ಕಲಿಸಿ ಕನ್ನಡ ಕಲಿಯೋದು ತುಂಬ ಈಸಿ ಕನ್ನಡದಲ್ಲಿ ಮಾತನಾಡುವುದು ಕೂಡ ತುಂಬ ಈಸಿ ಕನ್ನಡ ಮಾತಾಡೋದು ಸರಳ ಕನ್ನಡ ಕಲಿಯೋದು ಸರಳ ಅದೇ ರೀತಿ ಬೇರೆ ದೇಶದವರು ಬಂದವರು ಕನ್ನಡವನ್ ಕಲಿಬೇಕೆಂದು ಆಸಕ್ತಿ ಪಡುತ್ತಾರೆ ಆದರೆ ಇವರು ಕನ್ನಡವನ್ನು ಬಿಟ್ಟು ಇಂಗ್ಲೀಷ್ನಲ್ಲೇ ಅವರ ಜೊತೆಗೆ ಮಾತನಾಡುತ್ತಾರೆ ಅವರು ಕೂಡ ಹೇಗೆ ಮಾತನಾಡಬೇಕು ಅವ ಇವರೇ ಇಂಗ್ಲೀಷ್ನಲ್ಲಿ ಆಡಿದರೆ ಅವರು ಕೂಡ ಮಾತನಾಡುವುದು ಸಾಧ್ಯವಿಲ್ಲ ಅವರು ನಾವು ಆಡಿದಾಗೆ ಅವರು ಆಡಿದರೆ ಒಳ್ಳೆ ರೀತಿಯಿಂದ ಆಡುತ್ತಾರೆ ಅದೇ ರೀತಿಯಾಗಿ ನಾವು ಕನ್ನಡವನ್ನು ಬೆಳೆಸಬೇಕು ಕನ್ನಡವನ್ನು ಕನ್ನಡವನ್ನೇ ಮಾತನಾಡಬೇಕು ಯಾವಾಗಲೂ ಕನ್ನಡದಲ್ಲಿ ಮಾತನಾಡುವರು ಒಳ್ಳೆದು